ಹಲೋ ಇದೂ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಯಮ್ನಹಳ್ಳಿ ವನಿತಾ ಅಂತ ನಮ್ಮ ಪ್ರದೇಶದಲ್ಲಿ ಜಾಸ್ತಿ ಮನರಚನ ಚಟುವಟಿಕೆಗಳು ಅಂತಂದರೆ ನಮ್ಮ ಮರಮ್ನಳ್ಳಿ ಒಂದು ರಂಗ ಮಂದಿರಯಿದೆ ಅಲ್ಲಿ ಯಾವಾಗ್ಲು ನಾಟಕಗಳನ್ನ ಮಾಡ್ತಾಯಿರ್ತಾರೆ ನಾಟಕಗಳೂ ಜಾತ್ರಾ ಸಮಯದಲ್ಲಿ ಇಲ್ಲ ಒಂದು ಅದೂ ರಂಗ ಮಂದಿರಾ ಜಯಂತೋತ್ಸವ ಇದು ಇದ್ದಾಗೆಲ್ಲ ನಾಟಕಗಳನ್ನ ಹಾಕೊಂಡಿರ್ತಾರೆ ಇಲ್ಲ ಒಂದು ಊರಿಂದ ಜಾತಾ ಏನಾದ್ರು ಈ ಥರ ಬಂದಾಗ ಆವಾಗೂ ನಾಟಕೈಳನ್ ಮಾಡ್ತಿರ್ತಾರೆ ಜೊತೆಗೆ ಇಲ್ಲೀ ನಮ್ಮ ಯಾವುದಾದರು ದೇವಸ್ಥಾನ ಕಾರ್ಯಕ್ರಮಗಳು ನಡೆದಾಗ ಜನಪದ ನೃತ್ಯಗಳು ಜನಪದ ಗೀತೆಗಳನ್ನು ಆಡುವುದು ಮತ್ತು ಡೊಳ್ಳು ಕುಣಿತ ಡೊಳ್ಳು ಕುಣಿತ ಯಕ್ಷಗಾನ ಇವುಗಳನ್ನು ಮಾಡ್ತಿರ್ತಾರೆ ಶಾಲಾ ಮಕ್ಕಳ ಕಡೆಯಿಂದ ಕಲಾ ಜಾಥಾ ಬೀದಿ ನಾಟಕಗಳನ್ನು ಕೂಡ ಮಾಡಿಸ್ತಾರೆ ಜನರಿಗೆ ಒಳ್ಳೇ ಒಂದು ಸಂದೇಶವನ್ನು ಕೂಡ ಕೊಡ್ತಾರೆ ಬೀದಿ ನಾಟಕಗಳು ಯಾವ್ತರಪ್ಪಾ ಅಂದರೆ ಒಂದು ಹಂಚಿನ ಮನೆ ಪರ್ಸಪ್ಪಾ ಅಂತ ಒಂದು ನಾಟಕಯಿದೆ ಆ ಒಂದು ನಾಟಕದಲ್ಲಿಅವು ಅವನಿಗೆ ಮನೆನೇ ಇರೋದಿಲ್ಲ ಲಾಸ್ಟಿಗೆ ಅವನ ಆ ಥರ ಈ ಥರಯೆಲ್ಲ ಕಷ್ಟ ಬಿದ್ದು ಲಾಸ್ಟಿಗೆ ಒಂದು ಮನೇನ ಕಟ್ಸಿಕೊಳ್ತಾನೆ ಇದಾದ ಮೆಸೇಜ್ ಏನಪ್ಪ ಅಂದರೆ ಕಷ್ಟ ಪಟ್ಟೋರಿಗೆ ಸುಖ ಉಂಟು ಕಷ್ಟ ಪಡಬೇಕು ಕಷ್ಟ ಪಟ್ಟು ಅವ್ನೆಲ್ಲಾ ಮಾಡಿಕೊಂಡಿರ್ತಾನಲ್ಲ ಆ ಥರ ಜನ್ರಿಗೊಂದು ಮೆಸೇಜ್ ಅದು ಬೀದಿ ನಾಟಕ ಯಾವುದೇ ಒಂದು ಸ್ಕ್ರಿನ್ ಇರೋದಿಲ್ಲ ಒಂದು ಲೈಟಿಂಗ್ ಇರೋದಿಲ್ಲ ಏನಿಲ್ಲ ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡ್ದು ಸಾಯಿಂಕಾಲ ಐದು ಗಂಟೆವರ್ಗು ಮಾಡ್ತಾರೆ ಈ ಥರ ಕಲಾ ಬೀದಿ ನಾಟಕಗಳ ಇದರಲ್ಲಿ ನಮ್ಮ ತಂದೆಯವರು ಕೂಡ ಭಾಗವಹಿಸ್ತಾ ಇದ್ರು ಅದನ್ನು ಹೇಳೋದಿಕ್ಕೆ ನನಗೆ ತುಂಬ ಸಂತೋಷ ಅನಿಸುತ್ತೆ ಜೊತೆಗೆ ಅವರು ಕೂಡ ಸುಮಾರು ಇಲ್ಲಿಂದ ಬೀದರ್ ಜಿಲ್ಲೆ ವರೆಗು ಕೂಡ ಅವರು ಕಲಾ ಜಾಥವನ್ನ ಮಾಡಲಿಕ್ಕೆ ಹೋಗಿದ್ರು ವಿಜಯನಗರ ಜಿಲ್ಲೆಯಿಂದ ಬೀದರ್ ಜಿಲ್ಲೆ ವರೆಗು ಕೂಡ ಪ್ರತಿ ಜಿಲ್ಲೆಗು ಹೋಗಿ ಅವರು ಬೀದೀ ನಾಟಕಗಳನ್ನು ಕೂಡ ಮಾಡಿದ್ದಾರೆ ನಮ್ಮ ತಂದೆಯವರು ಕೆ ವೆಂಕಣ್ಣ ಅಂತೇಳಿ ಅವರು ತುಂಬ ಇದಿದ್ರು ತುಂಬ ಒಂದು ಅಪ್ಪಟ ಕಲಾವಿದರು ಕೂಡ ಇದು ಅವ್ರು ಒಬ್ರು ತಬಲಾ ವಾದಕರಾಗಿದ್ರು ಆದ್ರಿಂದ ನಾನು ಅವ್ರ ಜೊತೆಗೆ ತುಂಬ ನಾಟಕಗಳನ್ನು ನೋಡಿದ್ದೀನಿ ಅವರು ಬಬ್ರುವಾಹನ ಕಾಳಗ ಮತ್ತು ಬಬ್ರುವಾಹನ ಕಾಳಗ ಸಂಪೂರ್ಣ ರಾಮಾಯಣ ಅಂತ ಒಂದು ನಾಟಕ ರಾತ್ರಿ ಎಮ್ ಒಂಬತ್ತು ಗಂಟೆಯಿಂದ ಪ್ರಾರಂಭವಾಗಿದ್ದು ಬೆಳಗಿನ ಜಾವ ತಿರ್ಗಾ ಮತ್ತು ಮರುದಿನ ಬೆಳಗ್ಗೆ ಏಳು ಗಂಟೆವರ್ಗು ನಾಟಕ ಇರ್ತಿತ್ತು ಅದು ಅಷ್ಟು ಲಾಂಗ್ ಟೈಮ್ ಈಸ್ ಜನರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇಲ್ಲ ಕಟ್ಮಾಡಿ ಅದರಲ್ಲೇ ಸ್ವಲ್ಪೇಲ್ಲ ಭಾಗಳನ್ನ ಸ್ವಲ್ಪ ಬಿಡಿಸಿ ಅದನ್ನು ಸಂಕ್ಷಿಪ್ತವಾಗಿ ಮಾಡಿಕೊಂಡು ಅದನ್ನು ಒಂದು ಸಣ್ಣ ನಾಟಕ ಮಾಡಿಕೊಂಡು ಒನ್ ಅವ್ರು ಇಲ್ಲ ಎರಡು ಹವರ್ಗೆ ಮುಗಿಸೋತರ ಸಂಪೂರ್ಣ ರಾಮಾಯಣವನ್ನು ಎಲ್ಲ ಮೆಸೇಜ್ನು ಎಲ್ಲ ಎಲ್ಲ ಒನ್ ಅವ್ರ್ ಇಲ್ಲ ಎರಡು ಹವ್ರಲ್ಲಿ ಹೇಳ್ತಾರಲ್ಲ ನಿರ್ದೇಶನ ಮಾಡಿಕೊಂಡು ಕಡಿಮೆ ಮಾಡಿಕೊಂಡು ಅದನ್ನು ಎರಡು ಎರಡು ತಾಸಲ್ಲಿ ತೋರಿಸೋದಿಕ್ಕೆ ಪ್ರಯತ್ನ ಪಟ್ಟರು ಹಾಗೆ ಬಬ್ರುವಾಹನ ಕಾಳಗ ಕೂಡ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆವರ್ಗು ತಿರ್ಗ ಬೆಳಗ್ಗೆ ಏಳು ಗಂಟೆವರೆಗು ಇರ್ತಾಯಿತ್ತು ನೈಟ್ ಪೂರ್ತಿ ಇರ್ತಾಯಿತ್ತು ಅದನ್ನು ಬ್ಯಾಡಂತ ಹೇಳಿಬಿಟ್ಟು ಅದನ್ನು ಎರಡು ತಾಸಿಗೆ ಮಾಡಿದರು ಅವರು ನನ್ನ ತಂದೆಯವರು ನಾಟಕ ಬರಿತಾಯಿದ್ರು ಕೂಡ ಆದ್ರಿಂದ ನನಗೆ ಅದು ನೋಡೋಕೆ ತುಂಬ ಖುಷಿಯಾಗ್ತಾಯಿತ್ತು ಅವರು ಅರ್ಜುನನ ಪಾತ್ರವನ್ನು ಮಾಡ್ತಾಯಿದ್ರು ಫಸ್ಟಿಗೆ ಕೆಲ್ವು ದಿನ ಋಷಿಕೇತು ಅಂತ ಅವರು ಅವ್ರು ಪಾತ್ರ ಕೂಡ ನಿರ್ವಹಿಸ್ತಾ ಇದ್ರು ಪ್ರತೀ ಪ್ರತೀ ವರ್ಷ ಅವರು ಇದು ದಸರಾ ಮಹೋತ್ಸವದ ದಸ್ರಾ ಉತ್ಸವ ಸಮಯದಲ್ಲಿ ಒಂಬತ್ತು ದಿನಗಳವರ್ಗು ದೇವಿ ನವರಾತ್ರಿ ಉತ್ಸವಗಳಲ್ಲಿ ದೇವಿ ದೇವಸ್ಥಾನದ ಮುಂದೆ ಯಾವುದಾದ್ರು ಪುರಾಣ ಕಾರ್ಯಕ್ರಮಗಳಲ್ಲಿ ಭಾಗವಯಿಸ್ತಾಯಿದ್ರು ಅವ್ರು ಭಾಗವೈಸ್ದಾಗೆ ಅವ್ರು ತಬಲ ವಾದನದಿಂದ್ ಅವರು ಇಡೀ ಒಂಬತ್ತು ದಿನ ಕೂಡ ಅವರು ಅವ್ರ ಜೊತೆಗೆ ಇದ್ದು ಎಲ್ಲ ಮಾಡ್ತಾಯಿದ್ರು ಮತ್ತು ಶಿವ್ರಾತ್ರಿಯಲ್ಲಂತೂ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಏಳು ಗಂಟೆವರ್ಗು ನಾಟಕಗಳು ಇರ್ತವೆ ಇಲ್ಲಿ ಅವು ಸಾಮಾಜಿಕ ಇಲ್ಲ ಪೌರಾಣಿಕ ಈ ಥರ ಎರಡು ಮೂರು ಇರ್ತವೆ ಸಾಮಾಜಿಕಗಳು ನಾಟಕ ಕೂಡ ನಮ್ಮ ನಮ್ಮಸ್ ನಮ್ಮ ನಮ್ಮ ಕುಟುಂಬ್ದೋರು ನಮ್ಮ ಚಿಕ್ಕಪ್ಪವ್ರು ಮಾಡಿದರು ಅವರು ಕೆ ನಾಗೇಶ್ ಅಂತೇಳಿ ಅವರೂ ತಾಳಿಯಿಲ್ಲದೆ ತಾಯಿಯಾದೆ ಮಾಡಿದರು ಅದನ್ ನೋಡಲಿಕ್ಕೆ ಹೋಗಿದ್ವಿ ನಾವು ನಾಟಕಗಳು ಸಾಮಾಜಿಕನೋ ಪೌರಾಣಿಕನೋ ಮಾಡ್ತಾಯಿದ್ರು ನಮ್ಮ ನಮ್ಮ ಒಟ್ಟು ಕುಟುಂಬ ಎಲ್ಲರು ಕಲಾವಿದ್ರು ಆಗಿರೋದರಿಂದ ನನಗೆ ಕಲೆಯಲ್ಲಿ ಸು ತುಂಬ ಆಸಕ್ತಿ ಇದ್ದಿಂದ ಮನೋರಂಜನೆ ಚಟುವಟಿಕೆಗಳಲ್ಲಿ ಪ್ರತೀ ಚಟುವಟಿಕೆಗಳಲ್ಲಿ ನಾನು ಭಾಗವಯಿಸಿದ್ದೀನಿ ನಾನು ಯಾವುದ್ರಲ್ಲಿ ಏನು ತೊಡಗಿಸಿಕೊಂಡಿಲ್ಲ ಆದರೆ ಎಲ್ಲವನ್ನು ಅಂತು ಭಾಗವಹಿಸಿ ನೋಡಿದ್ದೀನಿ ಎಲ್ಲವಕ್ಕು ನಾವು ಪ್ರೇಕ್ಷಕರಾಗಿ ಹೋಗ್ ಕುತ್ಕೊಂಡು ನೋಡ್ತಾಯಿದ್ವಿ ತುಂಬ ಮನೋರಂಜನೆ ಅನಿಸ್ತಾಯಿತ್ತು ಬಂದಮೇಲೆ ಬೆಳಗ್ಗೆ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡ್ತಿದ್ವಿ ಇವತ್ತು ಏನು ಆಯಿತು ಏನಿಲ್ಲ ಏನಿಲ್ಲ ಏನು ಮಿಸ್ಟೇಕ್ ಆಯಿತ ಎಲ್ಲರೂ ಚೆನ್ನಾಗಿದ್ರ ಎಲ್ಲರೂ ಇಷ್ಟ ಪಟ್ಟರ ಎಲ್ಲರು ಮನೋರಂಜನೆ ಚೆನ್ನಾಗ್ ಸಿಕ್ತಾ ಇಲ್ಲ ಎಲ್ಲರೂ ಬೆಳಗ್ಗೆ ಏನು ಹೇಳ್ತಾಯಿದ್ರು ಅಂತೇಳಿ ಒಂದು ಅಭಿಪ್ರಾಯಕೋಸ್ಕರ ಮತ್ತು ನಾವು ಕಾಯ್ತಾಯಿದ್ವಿ ಎಲ್ಲರು ತುಂಬ ಚೆನ್ನಾಗ್ ಮಾಡಿದರು ಏ ಪರವಾಗಿಲ್ಲ ಎಲ್ಲರು ಚೆನ್ನಾಗವ್ದ್ ಭಾಳ ಚೆನ್ನಾಗ್ ಬಂತು ನಾಟಕ ಇಲ್ಲ ಒಂದು ಒಂದು ಡೈಲಾಗ್ ಅಂತೇನು ಹೇಳ್ತಿವಿ ಒಂದು ಸಂಭಾಷಣೆ ಅವ್ರು ಮರೀಲಿಲ್ಲ ತುಂಬ ಚೆನ್ನಾಗ್ ಮಾಡಿದರು ಅವರು ಪರವಾಗಿಲ್ಲ ಎಲ್ಲ ಚೆನ್ನಾಗ್ ಮಾಡ್ತಾರೆ ಅಂತೇಳಿ ಅವೆಲ್ಲರು ನೃತ್ಯವೇನ್ ನೃತ್ಯ ಏನಿರುತ್ತೆ ಅದನ್ನೇಲ್ಲ ಚೆನ್ನಾಗ್ ಮಾಡ್ದು ಡ್ಯಾನ್ಸೆಲ್ಲ ಚೆನ್ನಾಗ್ ಮಾಡಿದ್ರು ಅಂತೆಳ್ತಾಯಿದ್ರು ನಮಗ್ ಬೆಳಗ್ಗೆ ನಾವು ಬಂದು ಮತ್ತು ನಮ್ಮ ತಂದೆಯವ್ರಿಗೆ ಹೇಳ್ತಾಯಿದ್ವಿ ಅವ್ರು ಫು ತುಂಬ ಖುಷಿ ಪಡ್ತಾಯಿದ್ರು ಪರವಾಗಿಲ್ಲ ಚೆನ್ನಾಗ್ ಮಾಡಿದ್ವಲ್ಲ ಜನರಿಗೆಲ್ಲ ನಾವು ಇಷ್ಟ ಆಗಿದ್ದಿವಿ ಪರವಾಗಿಲ್ಲ ಅಂತ ಹೇಳ್ತಾಯಿದ್ರು ದೊಡ್ಡ ಸಂಭಾವನೆಯೇನು ಸಿಕ್ತಾಯಿರಲಿಲ್ಲ ಆದರೂ ನಾವು ಒಂದು ಮನೋರಂಜನೆಗೋಸ್ಕರ ನಾವು ನಮ್ಮೂರು ನಮ್ಮ ಜನ ನಾವು ನಮ್ಮವ್ರು ಸಲುವಾಗಿ ಮಾಡ್ತಿರೋದು ಅಂತೇಳಿ ನಾವು ನಮ್ಗೋಸ್ಕರ ನಾವು ಮಾಡ್ತಾಯಿದ್ವಿ ಅದನ್ನು ನಾವು ಇದುವರ್ಗೆ ಯಾವುದೇ ಹಣ ಅಪೇಕ್ಷೆಗಳು ಮಾಡಲಿಲ್ಲ ರೀಸೆಂಟಾಗಿ ನಮ್ಮ ತಂದೆಯವ್ರು ತೀರಿಕೊಂಡ್ರು ತೀರಿಕೊಂಡ್ರು ಇವಾಗಿನ ಅದಾದಮೇಲಿಂದಾ ನಾನು ಜಾಸ್ತಿ ಕಾರ್ಯಕ್ರಮ್ಗಳು ಎಲ್ಲು ಹೋಗಿಲ್ಲ ಆದರು ಈಗಿನ ನನ್ನ ಚಿಕ್ಕಪ್ಪೊರು ಒಬ್ಬರು ಒಂದು ಸ್ವಂತ ಒಂದು ರಂಗ ಬಿಂಬ ಅಂತ ಒಂದು ಒಂದು ಸಂಸ್ಥೆ ಒಂದು ಸಂಸ್ಥೆ ಸ್ ಸಂಘ ಸಂಸ್ಥೆ ಓಪನ್ ಮಾಡಿದ್ರು ಅದ್ರದ್ದು ಮೂರನೇ ವರ್ಷದ ನಾಳೆ ಮೂರನೇ ವರ್ಷದ ಆಚಾರಣೆ ಅಜ್ಜೆ ಮೂರನೇ ವರ್ಷದ ಆಚರಣೆಗಾಗಿ ನಾಳೆ ಕರೆದಿದ್ದಾರೆ ಅದಕ್ಕೆ ಹೋಗ್ಬೇಕು ನಾವು ರಂಗಬಿಂಬ ರಂಗಬಿಂಬ ಅದ್ರ ಅದರಲ್ಲಿ ಒಂದೆರಡು ಮೂರು ನಾಟಕವನ್ನು ಹಂಪಿ ಉತ್ಸವಕ್ಕಾಗಿ ಕೂಡ ಅವ್ರು ಮಾಡಿಸಿದ್ರು ಅದು ಕನಕ ಹಂಪಿ ಉತ್ಸವದಲ್ಲಿ ನಾವು ಕನಕ ನಾಟಕನ ಅಲ್ಲಿ ಪ್ರದರ್ಶನ ಕೊಟ್ಟಿದ್ವಿ ಒಳ್ಳೇ ರೆಸ್ಪೋನ್ಸ್ ಸಿಕ್ತು ಪರವಾಗಿಲ್ಲ ಒಳ್ಳೇ ಚೆನ್ನಾಗಿತ್ತು ಎಲ್ಲರೂ ಚೆನ್ನಾಗ್ ಬಂತು ಜನಯೆಲ್ಲರೂ ಇಷ್ಟ ಪಟ್ಟರು ಪರವಾಗಿಲ್ಲ ಕಲಾವಿದರು ಕಲಾವಿದರಾಗಿ ನಡೆದ್ರಲ್ಲಿ ಯಾವುದೇ ಅಭ್ಯಂತ್ರಯಿಲ್ಲ ನಾವು ಕಲಾವಿದರಾಗೆ ಇರೋದಕ್ ಇಷ್ಟ ಪಡ್ತೀವಿ ನಾ ಕಲಾವಿದ್ರನ್ನು ಇಷ್ಟ ಪಡ್ತೀವಿ ಕಲೆಗಾಗಿ ನಾವು ನಮ್ಮ ಜೀವನನ ರೂಪಿಸ್ಕೊಳ್ತಿವಿ ಕಲಾವಿದರಗೋಸ್ಕರ ನಾವು ಎಲ್ಲೇ ಇರಲಿ ನಾವು ಯಾವಾಗ್ಲು ಅದೇ ಮುಮೆಂಟ್ ಯಾವುದೇ ಪರಿಸ್ಥಿತಿಲ್ ಇದ್ರು ಕೂಡ ಹೋಗಿ ಕಲಾವಿದರಿಗಾಗಿ ಏನಾದರು ಸಹಾಯ ಮಾಡ್ಬೇಕಂದ್ರು ನಾವು ಇಮ್ಮಿಡೇಟಾಗಿ ಹೋಗಿ ಮಾಡ್ತೀವಿ ಯಾಕಂದರೆ ನಮ್ಮ ಮನೇನ ಕಲಾವಿದ್ರು ಮನೆಯಾಗಿರೋದ್ರಿಂದ ನಾವು ಕಲೆಗೆ ತುಂಬ ಬೆಲೆ ಕೊಡ್ತೀವಿ ಕಲಾವಿದರನ್ನ ಪೋಷಣೆ ಮಾಡ್ತೀವಿ ಕೂಡ ಕಲಾವಿದರನ್ನ ಅಭಿನಂದಿಸ್ತೀವಿ ಅವರಿಗೆ ನಮ್ಮ ಕೈಲಾದಷ್ಟು ಜಾಸ್ತಿಯಂತೆನಿಲ್ಲ ಕಮ್ಮಿ ಅಂತ ಇಲ್ಲ ಅವರು ನಮ್ಮ ಕೈಲಾದಷ್ಟು ಅವ್ರು ಬಂದರೆ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ತೀವಿ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲಅವ್ರು ಮಲಗ್ಲಿಕ್ ಏನಾದರು ವ್ಯವಸ್ಥೆ ಬೇಕಂದ್ರು ಪರವಾಗಿಲ್ಲ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬಂದಿರಿ ಅಂತ ಹೇಳ್ತಿವಿ ಈ ಥರ ಎಲ್ಲ ಸಹಾಯ ಮಾಡ್ತೀವಿ ನಮ್ಮ ಮನೇಲ್ಲೀ ಈ ಥರಯೆಲ ಪಸ್ಟ್ ಕಲಾವಿದ್ರ ಪೋಷಣೆ ಮಾಡಿದ್ರಲ್ಲಿ ಈಗ ರಾಜ್ಯ ಪ್ರಶಸ್ತಿಯೇನ್ ಸಿಕ್ಕಿದೆ ಸಿ ಮಂಜಮ್ಮ ಜೋಗತಿ ಅಂತ ಹೇಳ್ತಾರೆ ಅವರೆಲ್ಲ ಕೂಡ ನಮ್ಮ ಮನೆಲ್ಲೇ ಒಂದು ಒಂದು ಕಾಲದಲ್ಲಿ ಒನ್ನ ಅವರು ನಮ್ಮ ಮನೇಲಿ ಕೂಡ ಬಂದು ಹೋದವ್ರೆ ಆಗಿದ್ದಾರೆ ಅವ್ರು ಕೂಡ ಬರ್ತಾಯಿದ್ರು ನಮ್ಮ ಮನೆಗೆ ಅವರು ಮಹಾನ್ ಕಲಾವಿದ್ರು ಆಗಿದ್ರು ಅವ್ರು ಮಹಾನ್ ದೈವ ಭಕ್ತ್ರು ಕೂಡ ಆಗಿದ್ರು ಅವ್ರು ಎಲ್ಲಮ್ಮ ದೇವಿ ಪುರಾಣ ಪ್ರವಚನ ಹೇಳೋದ್ರಿಂದ ಅವರು ಅದು ದೇವಿ ಇದು ನೃತ್ಯ ಮಾಡೋದ್ರಿಂದ ಅವರು ಅವರು ತುಂಬ ಪ್ರಖ್ಯಾತಿಯನ್ನ ಹೊಂದಿದ್ರು ಅವರು ಮಾತಾ ಮಂಜಮ್ಮ ಜೋಗತಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ ಅವರು ದೆಹೆಲಿಯಲ್ಲಿ ಅವರು ಪ್ರಶಸ್ತಿ ಪ್ರದಾನ ಮಾಡಿದವರೆಲ್ಲ ಫೋಟೋಗಳನ್ ಕೂಡ ನಾವು ನೋಡಿದ್ದಿವಿ ಅವರು ಇವಾಗ ನಮ್ಮ ಜೊತೆಗಿದ್ದಾರೆ ನಾವು ಅವ್ರು ನಮ್ಮಮನೆ ಅವರೆ ಅಂತ ತಿಳ್ಕೋಳೊದಿಕ್ಕೆ ತುಂಬ ಇಷ್ಟ ಪಡ್ತೀವಿ ನಾವು ಅವರನ್ನ ಅವ್ರು ಒಬ್ಬರು ನಮ್ಮಮನೆ ಅವರೇ ಆಗಿದ್ರು ನಮ್ಮ ಊರಿನೊರೆ ಆಗಿರೋದು ನಮ್ಗೊಂದು ಹೆಚ್ಚಿನ ಹೆಚ್ಚಿನಕು ಸಂತೋಷನು ತಂದುಕೊಡುತ್ತೆ ಮತ್ತು ಈಗ ನಮ್ಮೂರು ಕಲಾವಿದ್ರ ಊರು ಅಂತ ಹೇಳೋದಿಕ್ಕೆ ಇನ್ನು ಹೆಚ್ಚಿನ ಹೆಮ್ಮೆ ಅನಿಸುತ್ತೆ ಇದು ಇಲ್ಲೇ ನಮ್ಮೂರಿಗೆ ಒಂದು ಒಂದು ಹೆಸ್ರಿದೆ ಏನಪ್ಪಾ ಅಂದರೆ ಒಂದು ಮರಿಯಮ್ನಹಳ್ಳಿಲಿ ನಿಂತು ಒಂದು ಕಲ್ಲನ್ನು ಮೇಲೆ ತೂರಿದ್ರೆ ಅದು ಯಾವುದಾದ್ರು ಒಂದು ಕಲಾವಿದನ ಮನೆ ಮೇಲೆ ಬೀಳುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದರೆ ಅದು ನಾವಲ್ಲ ಈ ಈ ಇದು ಸಾಹಿತ್ಯ ಮತ್ತು ಅಕಾಡಮಿ ಪ್ರಶಸ್ತಿ ಪುರಸ್ಕೃತ ಪ್ರಶಸ್ತಿ ಬಂದಿರ್ತಾರಲ್ಲ ಅವರು ಹೇಳಿದ್ದಾರೆ ಅವರು ಹೇಳಿದರೆ ಅದನ್ನ ಆ ಹೇಳಿದ್ದಾರೆ ಮತ್ತು ಅನ್ ಹೇಳಿರೋಕೆ ಪ್ರತಿಯೊಬ್ಬರು ಈಗ ಹೇಳಿದ್ದಾರೆ ಅವ್ರು ಈ ನಾಗಲಾಪುರ ಅಂತ ಒಂದು ಹಳ್ಳಿಯಿದೆ ಅಲ್ಲಿ ಕೂಡ ತುಂಬ ಜನ ಕಲಾವಿದರಿದಾರೆ ಒಟ್ಟು ಸೇರಿ ಎಲ್ಲರು ಒಂದು ರಂಗ ಕಲಾ ಮಂದಿರ ಅಂತ ಒಂದು ಇದೆ ಲಲಿತಾ ಕಲಾರಂಗ ಅಂತ ಒಂದು ರಂಗಭೂಮಿಯಿದೆ ಅದು ದುರ್ಗಾದಾಸ್ ಕಲಾಮಂದಿರ ಅಂತವಂತೇಳಿ ಅವರು ಒಬ್ಬರು ಕಲಾವಿದ್ರು ಅವರು ಅವ್ರ ಹೆಸರಿನಲ್ಲೆ ಅದನ್ನು ಕಲಾಮಂದಿರನ್ನು ಕಟ್ಟಿಸಿದ್ದಾರೆ ಈ ನಮ್ಮ ನಮ್ಮ ಪ್ರದೇಶದಲ್ಲಿ ಕಲೆಗೆ ಕಲಾ ರಂಗ ಮತ್ತು ಮನೋರಂಜನೆಗೆ ತುಂಬ ಪ್ರಶಸ್ತಿ ತುಂಬ ಪ್ರಾಮುಖ್ಯತ್ತೆನ ಕೊಡ್ತೀವಿ ಹಾಗೆಲ್ಲ ಚಟುವಟಿಕೆಗಳನ್ನು ನಾವು ಭಾಗವಹಿಸ್ತೀವಿ ಮತ್ತು ಜನರನ್ನು ಕೂಡ ಬರಲಿಕ್ಕೆ ಎಲ್ಲರಿಗು ನಾವು ಅವಕಾಶವನ್ನ ನೀಡ್ತೀವಿ ಬೇಕಿದ್ರೆ ಯಾರಾದರು ಹೊಸಬ್ರು ಬಂದ್ರು ಅವರಿಗೆ ಆದ್ಯತೆಯನ್ನು ಕೊಡ್ತೀವಿ ಅವ್ರಿಗು ಕಲಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಪಸ್ಟ್ ಅವ್ರನ್ನು ಕಲಾವಿದರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ನನ್ನ ತಮ್ಮ ಸ್ವಂತ ನಮ್ಮ ನನ್ನ ತಮ್ಮ ಇದಾರೆ ಅವರು ಕೆ ಬಿ ರಾಘವೇಂದ್ರ ಅಂತೇಳಿ ಅವರು ಡ್ಯಾನ್ಸ್ ಟೀಚರಾಗಿದ್ರು ಅವರು ಏರೋಬಿಕ್ಸ್ ಅಂತೇನು ಹೇಳ್ತಾರಲ್ಲ ಆ ಥರ ಡ್ಯಾನ್ಸು ರಿಕಾರ್ಡಿಂಗ್ ಡ್ಯಾನ್ಸೆಲ್ಲ ಮಾಡ್ತಾರವರು ಅವರು ಡ್ಯಾನ್ಸಿನಿಂದ ಇಡೀ ನಮ್ಮ ಮಕ್ಳಿಗೆ ನಮ್ಮ ವಠಾರದ್ ಮಕ್ಳಿಗೆಲ್ಲರು ಡ್ಯಾನ್ಸ್ ಹೇಳಿಕೊಟ್ರು ಈಗ ಒಂದು ಡ್ಯಾನ್ಸ್ ಕ್ಲಾಸನ್ನು ಕೂಡ ತೆಗ್ದಿದ್ದಾರೆ ಅವರು ಅಲ್ಲಿಯೆಲ್ಲ ಜನರಿಗೆಲ್ಲ ನಾವು ಡ್ಯಾನ್ಸ್ ಹೇಳಿಕೊಡ್ತಿವಿ ಸ್ವಲ್ಪ ತಕ್ಕಮಟ್ಟಿಗೆ ಅವರಿಗೆ ಎಷ್ಟು ಬರುತ್ತೆ ಅಷ್ಟು ಅವ್ರವರು ಬಾ ಅವ್ರವರು ನಾವು ದೇಹದ್ಮೆಲೆ ಅಂದರೆ ಬಾಡಿ ಲ್ಯಾಂಗ್ವೇಜ್ ಮ್ಯಾಲೆ ಅವರಿಗೆ ಯಾವುದು ಥರ ಈ ಡ್ಯಾನ್ಸ್ ಬರುತ್ತೆ ಅದು ನೋಡಿ ಕಲಸ್ತೀವಿ ನಾವು ಅವ್ರು ಅವರಿಗೆ ಇದನೆಲ್ಲ ಮಾಡಿ ಅವ್ರಿಗೆ ಒಟ್ಟು ಎಲ್ಲರಿಗು ಕಲೆ ಬಗ್ಗೆ ಎಲ್ಲ ಅವ್ರಿಗೆಲ್ಲ ತಿಳುವಳಿಕೆಯನ್ನು ಕೊಟ್ಟು ಮತ್ತು ಕಲೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇರಿಂದ ಮೈಂಡು ಇದರಿಂದ ಮತ್ತು ಮೈಂಡು ಮತ್ತು ದೇಹ ಎರಡನ್ನು ಆರೋಗ್ಯವಾಗಿರೋದಿಕ್ಕೆ ಎಲ್ಲ ಆರೋಗ್ಯವಾಗಿರುತ್ತೆ ಇದರಿಂದ ಎಲ್ಲರಿಗು ಉಪಯೋಗಾಗುತ್ತೆ ಅಂತೇಳಿ ಒಂದೆರಡು ಮಾತನ್ನ ಮುಗಿಸ್ತೀನಿ